ಹಾಂ ನಮಸ್ಕಾರ ರೀ ಏನು ಆಗದು ಐತಿ ರೀ

ಹೌದ್ರ್ಯಾ ಸಂಧಿನು ಉರಿಯುತ ಅದು ಕೈ ಕಾಲು ಮ್ಯಾಲು ನಮ್ಮ ಕಡೆ ಬರಿ ನಾವಾ ಏ ವೇಟ್ ಕಡಿಮೆ ಮಾಡಕುನು ಅದ್ರ ಬಗ್ಗೆ ಏನುನೂ ಕೇಳ್ತೇವೆ ರೀ ಮುಂದೆ ಇಂಜೆಕ್ಷನಾ ಸಂದ ವಾಯ ಬಗ್ಗೆನೆ ಇಂಜೆಕ್ಷನ್ ಅದು ಕೊಟ್ಟಿರ್ತೇವಿಯಾ ನೀವು ಬಂದ ಕೆಸ ನಮಗೆ ಭೇಟಿಯಾಗಿ ರೀ ಸಂದ್ ವಾಯ್ ಬಗ್ಗೆ ಇನ್ನುನೂ ನಿಮಗೆ ಕೊಡ್ತೀವಿ ಮಂದಾ ವೇಟ್ ಬಗ್ಗೆನುನು ತೂಕ ಕಡಿಮೆ ಮಾಡ್ಸ್ಕೊ ಬೇಕು ಆದರೂನು ಅದ್ರ ಬಗ್ಗೆನು ಹೇಳ್ತೀವಿ ನಮಗೆ ಪೇಲಾ ಬಂದು ಭೇಟಿಯಾಗ್ ರೀ ಅದ್ರ ಬಗ್ಗೆ ನಾವು ಎಲ್ಲಾ ತಿಳಿಸ್ಕೊಡ್ತೇವೆ ನಿಮ್ಗ್ ರೀ ಹ್ಞೂ ಹಾಂ ಸರಿ ಬರ್ ಬರ್ರಿ